ಕೋಲಾರ ಜಿಲ್ಲೆಯ ಉದ್ಯೋಗಾವಕಾಶ ಮತ್ತು ಜನೋಪಾಯದ ಮುಖ್ಯ ಮೂಲಗಳು ಯಾವುವೆಂದರೆ ಕೃಷಿ ಇಲಾಖೆಯೂ ಹೌದು ಕೃಷಿ ಕೈಗಾರಿಕೆ ಸೇವಾ ವಲಯ ಸ್ವಉದ್ಯೋಗನೂ ಹೌದು ಜನರು ಸರ್ಕಾರಿ ನೌಕರಿಗೂ ಸಹ ಪ್ರಾಶಸ್ತ್ಯ ನೀಡುತ್ತಾರೆ ಮತ್ತು ಖಾಸಗಿ ಉದ್ಯೋಗಗಳಿಗೂ ಸಹ ಪ್ರಾಶಸ್ತ್ಯ ನೀಡುತ್ತಾರೆ ಎಲ್ಲ ಯಾವುದೇ ಉದ್ಯೋಗವಾಗಲಿ ಅವರಿಗೆ ಅನುಕೂಲವಾಗಿರುವಂತಹ ಉದ್ಯೋಗಗಳು ಇದೆಯಾ ಅಂತಂದರೆ ಯಾವುದೇ ಉದ್ಯೋಗಕ್ಕಾಗಲಿ ಅವರಿಗೆ ಅನುಕೂಲ ಅವ್ರಿಗೆ ಮಾಡೋದಕ್ಕೆ ಈಸಿ ಆಗಿದ್ದರೆ ಅವ್ರಿಗೆ ಅದು ಅನುಕೂಲ ಇದ್ದರೆ ಅದಕ್ಕೆ ಪ್ರಾಶಸ್ತ್ಯ ನೀಡುತ್ತಾರೆ ಕೋಲಾರ ಜನರು ಉದ್ಯೋಗಕ್ಕೆ ಜೀವನೋಪಾಯದ ಮುಖ್ಯ ಮೂಲಗಳಿಗೆ ಪ್ರಾಶಸ್ತ್ಯ ನೀಡುತ್ತಾರೆ